ನನ್ನ ಹೆಸ್ರು ರಾಧಾ ನಾನು ಸೆಕೆಂಡ್ ಪಿಸ್ ಎಸ್ ಅಲ್ ಸಿ ಓದಿದ್ದೀನಿ ನನ್ನ ನಮ್ಮಮನೇಲ್ಲಿ ನನಗೆ ನನಗೆ ಕೆಲಸ ಮಾಡೋಕ್ಕೆ ಕಳಿಸ್ತಾಯಿರ್ಲಿಲ್ಲ ಆದರೂ ನಾನು ಹಠ ಮಾಡಿ ಕೆಲ್ಸಕ್ಕೆ ಹೋಗ್ತಿ ಹೋಗ್ಬೇಕು ಹೋಬೇಕು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡ್ತಾಯಿದ್ರೆ ಅವ್ರುನ್ನ ನೋಡಿ ನಂಗೂ ಹೋಗ್ಬೇಕು ಅಂತ ತುಂಬಾ ಆಸೆ ಆಯಿತು ಆಮೇಲೆ ನಮ್ಮ ಅಪ್ಪ ಅಮ್ಮ ಹತ್ರ ನಾನು ಕೆಲ್ಸಕ್ ಹೋಗ್ತಿನಿ ಅಂದೆ ಅವ್ರು ಬೇಡ ಅಂದ್ರು ಆದರೂ ಹಠ ಮಾಡಿ ನಾನು ಕೆಲ್ಸಕ್ಕೆ ಹೋದೆ ಅಲ್ಲಿ ಕೆಲ್ಸದತ್ರ ತುಂಬಾ ಟೈಮ್ ಆಗೋದು ಬೆಳಗ್ಗೆ ಏಳು ಗಂಟೆಗ್ ಹೋದ್ರೆ ನೈಟ್ ಏಳು ಗಂಟೆಗೆ ಬರಿನಿ ಮಧ್ಯಾಹ್ನ ಊಟ ಬಿಟ್ರೆ ಬೇಗ ಬೇಗ ಅಂತ ಠಾರ್ಚರ್ ಕೊಡೋರು ಕೆಲ್ಸ ತುಂಬ ಕಷ್ಟ ಆಗೋದು ನನಗೆ ಕೆಲ್ಸ ತುಂಬಾ ಚೆನ್ನಾಗ್ ಕೆಲಸ ಮಾಡ್ತಾಯಿದ್ದೆ ಫ್ಯಾಕ್ಟ್ರಿ ಗೇಟಲ್ಲಿ ಕೆಲ್ಸಕ್ಕೆ ಹೋದೆ ನನ್ನ ಕೆಲ್ಸಕ್ಕೆ ಹೋದಲಿದ್ ಕಂಪ್ನಿ ಇಂಟರ್ಮೆಂಟಿಕ್ ಅಲ್ಲಿ ಗನ್ದು ಸ್ಪಾಟ್ಸ್ ಅದನ್ನೆಲ್ಲ ಚಕ್ ಮಾಡೋದು ಯಾವುದಾದ್ರು ಇದಾಗಿದ್ರೆ ಕ್ರ್ಯಾಕ್ ಬಿಟ್ಟಿದ್ರೆ ಅವನೆಲ್ಲಾ ಸಪ್ರೇಟಾಗಿ ಚೆನ್ನಾಗಿರೋದ್ನೆಲ್ಲ ಪ್ಯಾಕ್ ಮಾಡಿ ನಾವು ಬೇರೆ ಕಡೆ ಕಳಿಸ್ತಾಯಿದ್ವಿ ನಾನು ತುಂಬ ಹತ್ತು ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾಯಿದ್ನೇ ತುಂಬ ಚೆನ್ನಾಗಿತ್ತು ಕೆಲ್ಸದಲ್ಲಿ ನಾನು ಹಂಗೆ ನನ್ನ ಕಷ್ಟ ನಮ್ಮ ಮನೆಯಲ್ ತುಂಬಾ ಕಷ್ಟ ಇತ್ತು ಆದರೂ ಹೋಗ್ತಿನಿ ಅಂದರು ಇವರೆಲ್ಲ ಬೇಡ ಬೇಡ ಅಂತ ಇದ್ರೂ ಹಾಗು ಹಟ ಮಾಡಿ ಕೆಲ್ಸಕ್ಕೆ ಹೋದೆ ನಾನು ತುಂಬಾ ಮುಂದೆ ಬರ್ಬೇಕು ಎಲ್ಲರು ಓದ್ತಿದ್ ಕೆಲ್ಸಕ್ಕೆ ಹೋಗ್ತಾಯಿದ್ದಾರೆ ಹಾಗೆ ನಾನು ಕೆಲಸ ಮಾಡಬೇಕು ನನ್ನ ಕಾಲು ಮೇಲೆ ನಾನು ನಿಂತ್ಕೊಬೇಕು ಅಂತ ಗಟ್ಟಿ ನಿರ್ಧಾರ ಮಾಡ್ಕೊಂಡು ಕೆಲ್ಸಕ್ಕೆ ಹೋದೆ ನಾನು ಕೆಲಸ ಹತ್ತು ವರ್ಷ ಕಂಪ್ಲೀಟ್ ಮಾಡಿದೆ ಕೆಲಸ ಮಾಡಿ ಆಮೇಲೆ ನಮ್ಮ ಮನೆಯಲ್ ನನಗೆ ಮದುವೆ ಮಾಡಿದ್ರು ಆಮೇಲೆ ಮದುವೆ ಆದಮೇಲೆ ಈಗು ನಾನಂಗೆ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಅಲ್ಲಿ ಕೆಲ್ಸದಹತ್ರ ಮನೇಯಲ್ಲಿ ಎಲ್ಲ ಕೆಲಸ ಮಾಡಿ ಅಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತೀನಿ ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಿನಿ ಅಲ್ಲಿ ತುಂಬ ಕೆಲಸ ಮಾಡ್ತಿನಿ ಹಂಗೆ ನಮ್ಮ ಜೀವನ ನಡಿಬೇಕು ಅಂದರೆ ಯಾವುದಾನೊಂದು ಕೆಲಸ ಮಾಡಬೇಕಲ್ಲ ಅದಕ್ಕೆ ಆ ಕೆಲಸ ಮಾಡ್ತಾಯಿರ್ತೀನಿ ನಾನು ಕೆರಿಯರಲ್ಲಿ ತುಂಬ ಚೆನ್ನಾಗಿರ್ಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದೀನಿ ಹಂಗೆ ನಾನು ತುಂಬಾ ನನ್ನ ಫ್ರೆಂಡ್ಸ್ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ನನ್ಗು ಹೋಗ್ಬೇಕು ಅನಿಸುತ್ತೆ ಅವ್ರನ್ನ ನೋಡ್ಕೊಂಡು ನಾನು ಸುಮ್ನಿರೋಕಾಗಲ್ಲ ಹಂಗಂತಾ ನಾನು ಬೇರೆ ಕಡೆ ಮನೇಯಲ್ಲಿ ಏನು ಕೂತ್ಕೊಂಡು ಮಾಡೊಕಾಗಲ್ಲ ಅದಕ್ಕೆ ನಾನು ಬೇರೆ ಕಡೆ ಹೋಗಿ ಕೆಲಸ ಮಾಡಿ ಅದು ಇದು ಮಾಡಬೇಕು ಅದು ಮಾಡಬೇಕು ಅಂತ ತುಂಬ ನಾನು ಟೈಲರಿಂಗ್ ಕಲಿತಿದ್ದಿನಿ ಅದು ಮಿಷಿನ್ ತಗೊಂಡು ಮನೆಯಲ್ಲೇ ಮಾಡೋಣ ಅಂತಿದ್ದೆ ಹಾಗು ಆಗ್ತಿಲ್ಲ ಈಗ ಈ ಮಗು ಆಗಿದ್ದೆ ಈಗ ಹೋಗೊಕಾಗೊಲ್ಲ ಮಗು ಸ್ವಲ್ಪ ದೊಡ್ದಾದಮೇಲೆ ನಾನು ಕೆಲ್ಸಕ್ಕೆ ತಿರ್ಗಾ ಅವ್ರಲ್ಲಿ ಜಾಯ್ನ್ ಆಗಬೇಕು ಅಂತಿದ್ದೀನಿ ತುಂಬಾ ಕೆಲಸ ಮಾಡಬೇಕು ಅಂತ ನನ್ನ ಕೆರಿಯರ್ ಮುಂದೆ ನಾನು ಚೆನ್ನಾಗ್ ದುಡಿಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಿನಿ ನಿರ್ಧಾರ ಅಂದರೆ ನಾನು ಎಲ್ಲಾರನ್ನು ಚೆನ್ನಾಗ್ ನೋಡ್ಕೊಬೇಕು ನಾನು ಒಳ್ಳೆ ಕಂಪ್ನಿಗೆ ಹೋಗ್ಬೇಕು ಚೆನ್ನಾಗ್ ಕೆಲಸ ಮಾಡಬೇಕು ಚ್ ನಾವು ಜೀವನಾ ಸಾಗಿಸ್ಬೇಕು ಅಂದರೆ ಏನಾದರು ಒಂದು ಉಪಯೋಗ ಆಗಬೇಕು ಅಂದರೆ ಹೊರ್ಗಡೆ ಹೋಗಿ ಚೆನ್ನಾಗ್ ದುಡಿಬೇಕು ನಾವು ನಿರ್ಧಾರ ಮಾಡಿದ್ರೆ ನಮ್ಮನ್ನ ಯಾರು ಇದು ಮಾಡೋಕಾಗಲ್ಲ ಚೆನ್ನಾಗ್ ದುಡಿದ್ರೆ ಇವಾಗ ಅವ್ರ ಹೋಗ್ತವ್ರೆ ನಾವು ಮನೆಯಲ್ ಇದ್ದರೆ ಜನ ಆಡ್ಕೊತಾರೆ ನೋಡು ಕೆಲ್ಸಕ್ಕೆ ಹೋಗ್ದಿರಾ ಮನೆಯಗವ್ಳೆ ಹಾಗೆ ಈಗೆ ಅಂತ ಅದಕ್ಕೆ ನಾವು ಕೆಲ್ಸಕ್ಕೆ ಹೋದ್ರೆ ಯಾರು ಏನು ಮಾತಾಡಲ್ಲ ನಮ್ಮ ಕಾಲು ಮೇಲೆ ನಾವು ನಿಂತ್ಕೋಬೇಕು ನಾನು ತುಂಬ ಈಗ ಫ್ಯಾಕ್ಟ್ರಿ ಗೇಟಲ್ಲಿ ತುಂಬ ಫ್ಯಾಕ್ಟ್ರಿಗಳನೆಲ್ಲ ಸಿಗ್ತದೆ ಯಾವುದ್ರಲ್ಲೂ ನನಗೆ ಕೆಲಸ ಸಿಗಲಿಲ್ಲ ಲಾಶ್ಟ್ ನಾನು ಎಂಡೊಮೆಂಟಿಕ್ ಅಂತ ಒಂದು ಕಂಪ್ನಿ ಹತ್ತಿರ ಸೆ ಕೆಲಸ ಸಿಕ್ತು ಅಲ್ಲಿ ತುಂಬ ಚೆನ್ನಾಗಿತ್ತು ಕೆಲಸ ಫ್ರೆಂಡ್ಸ್ ಎಲ್ಲ ಇದ್ರು ಚೆನ್ನಾಗ್ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ದೆ ಚೆನ್ನಾಗ್ ಕೆಲಸ ಮಾಡ್ತಾಯಿದ್ದೆ ಇಲ್ಲಿ ಓ ಟಿ ಅಂತ ಕೊಡ್ತಾಯಿದ್ರು ಇವ್ರು ಬಿ ಏಳು ಗಂಟೆಗೆ ಹೋದ್ರೆ ಒನ್ ಅವರ್ ಓ ಟಿ ಅಂತ ಕೊಡೋರು ಒ ಟಿಗೆ ಐವತ್ತು ರುಪಾಯಿ ಹಾಕ್ಕೊಡೋರು ಹಂಗಂತ ನಾನು ಸಂಡೇ ಕೂಡ ನಮಗೆ ಕೆಲಸ ಇರೋದು ಸಂಡೇ ಕೂಡ ಹೋಗಿ ಮಾಡಿದ್ದಿನಿ ಒಂದಿನಾನು ರಜ ಕೊಡ್ತಾಯಿರಲಿಲ್ಲ ಹಬ್ಬದ್ ಟೈಮಲ್ಲಿ ಕೂಡ ರಜ ಕೊಡ್ತಾಯಿರಲಿಲ್ಲ ತುಂಬ ವರ್ಕು ಮಾಡಿರಿ ವರ್ಕ್ ಅಂದರೆ ತುಂಬಾ ವರ್ಕು ಸ್ವಲ್ಪೊತ್ತು ಫ್ರೀ ಇರ್ತಾರಲ್ ನಾವಾಗೇ ರಜ ಹಾಕೊಂಡರು ರಜ ಕೊಡೋರು ಅಷ್ಟೆ ಅಲ್ಲಿ ಹೊರ್ತು ಬಿಟ್ಟರೆ ಅವ್ರಾಗೆ ರಜ ಕೊಡ್ತಾಯಿರಲಿಲ್ಲ ನಾನಾಗೇ ಏನು ಹುಷಾರಿಲ್ಲ ಅಂದರೆ ರಜಾ ಹಾಕೊಳೆನ್ ಅಷ್ಟೆ ತುಂಬಾ ಕೆಲಸ ಮಾಡಿದ್ದೇನೆ ನಾನು ಫ್ಯಾಕ್ಟ್ರಿ ಗೇಟಲ್ಲಿ ತುಂಬ ಫ್ಯಾಕ್ಟ್ರಿಗಳಿದಾವೆ ಅಲ್ಲಿ ಎಲ್ಲ ನೋಡಿ ತುಂಬ ಕಡೆ ಪ್ಯಾಕ್ಟ್ರಿ ಮಾಡಿದ್ದಿನಿ ಪಾಲ್ಮ ಆಗಿರ್ಬೋದು ಇಂಡೊಮೆಂಟೆಕ್ ಆಗಿರ್ಬೊದು

ಮತ್ತು ಚೆನ್ನಾಗ್ ಕೆಲಸ ಮಾಡ್ತಿನಿ ಜೀವನ ಸಾಗಿಸ್ತಾ ಇದ್ದಿನಿ ಈಗ ಮಗು ದೊಡ್ದಾದಮೇಲೆ ತಿರ್ಗಾ ಹೋಗ್ಬೇಕು ಅಂತ ಇದ್ದೀನಿ ಜೀವನ ಬೇಕಲ್ಲ ದುಡ್ಡು ಇಲ್ಲಾ ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ ಅಂದರೆ ಆಗೊಲ್ಲ ನಾವು ಚೆನ್ನಾಗ್ ದುಡಿಬೇಕು ಎಲ್ಲಾರ ಥರ ನಾವು ಇರಬೇಕು ಅಂದರೆ ನಾವು ಚೆನ್ನಾಗ್ ದುಡಿಬೇಕು ಜೀವನೋಪಾಯಕ್ಕೆ ನೀವು ಮಾಡ್ತಿರಾ ಅಂದರೆ ನಮ್ಮ ಕೆರಿಯರಲ್ಲಿ ನಾವು ಚೆನ್ನಾಗಿರ್ಬೇಕು ಅಂದರೆ ನಾವು ದುಡಿಬೇಕು ಚೆನ್ನಾಗ್ ದುಡಿದ್ರೇನೆ ಈಗ ನಮ್ಗೆ ಅಪ್ಪ ಅಮ್ಮ ದುಡಿದಿದ್ದಾರ ಅಣ್ಣ ದುಡಿತ್ತಿದ್ದಾನೆ ಅದಕ್ಕೆ ತಮ್ಮ ದುಡಿತ್ತಿದ್ದಾನೆ ನನ್ನ ಗಂಡ ಕಾರ್ಪೆಂಟ್ರಾಗಿ ದುಡಿತ್ತಿದ್ದಾರೆ ನೆಕ್ಷ್ಟ್ ನಾನು ಕೆಲ್ಸಕ್ಕೆ ಹೋಗೀ ಈಗ ದುಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗೊಂದು ಆಸೆ ನಾನು ಇವಾಗ ಮಗು ಸ್ವಲ್ಪ ಚಿಕ್ಕ ಪಾಪು ಇದೆ ಅದು ದೊಡ್ದಾದಮೇಲೆ ಈಗ ತಿರ್ಗಾ ನೆಕ್ಷ್ಟು ತಿರ್ಗಾ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತಿದ್ದೆ ಈಗ ಬೇರೆ ಕಡೆ ಎಲ್ಲಾದರೂ ಜಾಬ್ ಮಾಡಬೇಕು ಅಂತ ಇದ್ದೀನಿ ನಾನು ಚೆನ್ನಾಗ್ ಓದಿದ್ದೀನಿ ಎಸ್ ಅಲ್ ಸಿ ಎಸ್ ಅಲ್ ಸಿ ಮೇಲೆ ಯಾವುದಾದ್ರೂ ಒಂದು ಜಾಬ್ ಹುಡ್ಕೊಂಡು ನಾನು ಮಾಡ್ತೀನಿ